ಹಲೋ ಹೇಳಿ ಮೇಡಮ್ ಹಾಂ ನಾವು ಹೇಮಮಾಲಿನಿ ಅಂತ ಹೇಳಿ ಹೌದಾ ನೀವು ಯಾವ ಊರಿಂದ ಮಾತಾಡ್ತ ಇರೋದು ಕುಮಟದಿಂದನಾ ಹಾಂ ಸಿಗ್ಬೌದು ಸಿಗ್ಬೌದು ಸಿಗ್ಬೌದು ಯಾವ್ತರ ಸಾರಿ ಬೇಕಿತ್ತು ನಿಮಗೆ ಬನಾರಸ್ ಸಿಲ್ಕ್ ಹಾಂ ಇದೆ ಮ್ಯಾಮ್ ಇದೆ ಇದೆ ಹಾಂ ಬನಾರಸ್ ಸಿಲ್ಕ್ ಇದೆ ಹಾಂ ಮಾಡ್ಕೊಡುವ ಮಾಡ್ಕೊಡುವ ಅದ್ರ ಬಗ್ಗೆ ನೀವು ಏನು ಚಿಂತೆ ಮಾಡಬೇಡಿ ಮಾಡ್ಕೊಡುವ ಮಾಡ್ಕೊಡುವ ಹಾಂ ನೀವೂ ಮದುವೆ ಯಾವಾಗ ಮೇಡಮ್ ನಿಮ್ದೂ ಹೌದಾ ಯಾವಾಗ ಬರೋರು ಇದೀರಿ ಯಾವಾಗ ಬರೋರು ಇದೀರಿ ಇಲ್ಲ ನಮ್ದು ಎನಿ ಟೈಮ್ ಓಪನ್ ಇರುತ್ತೆ ನೈ ಬೆಳಗ್ಗೆ ಹತ್ತು ಗಂಟೆಗೇ ಓಪನಾಗಿ ರಾತ್ರಿ ಹತ್ತು ಗಂಟೆವರೆಗು ಇರುತ್ತೆ ನೋಡಿ ನೀವು ಅಲ್ಲಿವರೆಗೆ ಯಾವಾಗ ಬೇಕಾದ್ರು ಬರ್ಬೌದು ಹಾಂ ನಾಡ್ದಿಗೆ ಬನ್ನಿ ಧಾರಾಳವಾಗಿ ಬರ್ಬೌದು ಹಾಂ ಹೌದು ಹೌದು ಹೌದು ಮಕ್ಕಳು ಬಟ್ಟೆ ಎಲ್ಲ ಥರದ್ದು ಯಾವ ಯಾವ ಥರದ್ ಬೇಕಲ ಎಲ್ಲ ಥರದ್ದು ಇದೆ ನಮ್ಮ ಅಂಗಡಿಯಲ್ಲಿ ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಆಯಿತು ಡಿಸ್ಕೌಂಟೆಲ್ಲ ಮಾಡ್ಕೊಡುವ ನೀವು ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡಿ ಹಾಂ ಪಂಚೆ ಲುಂಗಿ ಎಲ್ಲ ಉಂಟು ಬನ್ನಿ ಹಾಂ ಲುಂಗಿ ಕೊಡಿಸುವ ಬನ್ನಿ ಹೌದು ಹೌದು ಬಂದವ್ರಿಗೆ ಪಾಪ ಎಲ್ಲರಿಗೂ ಶರ್ಟ್ ಪೀಸ್ ಕೊಡೋಕ್ ಆಗೋದಿಲ್ಲ ಹೌದು ಟೆವೆಲ್ ಬೇಕಾ ಟೆವಲ್ ಮುಖ ಒರೆಸ್ಕೊಳೋಕೆ ಹಾಂ ಕೇಸರಿ ಕಲರ್ ಪಂಚೆ ಉಂಟು

ಕೇಸರಿ ಕಲರ್ ಪಂಚೆ ಇದೆ ಬನ್ನಿ ಹಾಂ ಎಲ್ಲ ಇದೆ ಎಲ್ಲ ಥರದ್ದು ಇದೆ ಹಾಂ ಚೂಡಿದಾರ್ ಪೀಸು ಇದೆ ಚೂಡಿದಾರ್ ಪೀಸು ಯಾವ ಕಲರ್ ಬೇಕು ಡಿಸೈನಲ್ಲಿ ಬೇಕಾ ಕುರ್ತ ಕುರ್ತ ಸೆಟ್ ಬೇಡ್ವ ಏ ಮದ್ವೇಗೆ ಕುರ್ತಾ ಪೇಮಸ್ ರೀ ಈಗಿನ ಕಾಲ್ದಲ್ಲಿ ಹುಡ್ಗಿಯರು ಜಾಸ್ತಿ ಇಷ್ಟ ಪಡೋದ್ ಕುರ್ತಾನೆ ಅದೇ ತಗೊಳಿ ಇಲ್ಲ ಇಲ್ಲ ನಾವು ನಿಮಗೆ ಡಿಸ್ಕೌಂಟಲ್ಲಿ ಕೊಡ್ತೀವಿ ಬನ್ನಿ ಹೌದು ಡಿಸ್ಕೌಂಟಲ್ಲಿ ಮಾಡ್ಕೊಡ್ತೀವಿ ನಿಮಗೆ ಏನೇನು ಬೇಕು ಅನ್ನೋ ಲೀಸ್ಟ್ ಒಂದನ್ನು ವಾಟ್ಸ್ಆ್ಯಪಿಗೆ ಕಳಿಸಿಡಿ ಆಯ್ತ ಸಾರಿ ಆಮೇಲೆ ಬ್ಲೌಸು ಲುಂಗಿ ಆಮೇಲೆ ಮತ್ತೇನೋ ಬೇಕಂದ್ರಿ ಕುರ್ತಾ ಅಲ್ಲ ಆಯ್ತು ಆಯ್ತು ಹಾಂ ಅದನ್ನೆಲ್ಲ ನಂಗೊಂದು ಲೀಸ್ಟ್ ಮಾಡಿ ಇಡಿ ನಾನು ನಿಮ್ಗೆ ಎಲ್ಲದನ್ನು ಡಿಸ್ಕೌಂಟಲ್ಲಿ ಮಾಡ್ಕೊಡ್ತೇನೆ ಹಾಂ ಆಯ್ತು ಬನ್ನಿ ಆಯ್ತಾ ಓಕೆ ಓಕೆ ತ್ಯಾಂಕ್ ಯು